ಮೋಹನ್ ಕುಮಾರ್ ಶಿವರಾಜ್ ನವೀನ್ ಕುಮಾರ್ ಶಾಂತ್ ಕುಮಾರ್ ಸಂಜಯ್ ಜಯ್ರಾಮ್ ಮೋಹನ್ ರಾಜು ಅನಂತ ಕುಮಾರ ಶಿ ಶಿವರಾಜು ಕುಮಾರ್ ಗೌರಮ್ಮ ಮಂಜಣ್ಣ ರಾಮಣ್ಣ ಭೈರಮ್ಮ ವನ್ನಕ್ಕ ಇಂದ್ರಮ್ಮ